ಸೊಳ್ಳೆಗಳು ಇತ್ತೀಚಿನ ದಿನಗಳಲ್ಲಿ ಸೊಳ್ಳೆಗಳು ಜಿರಳೆಗಳು ನೊಣಗಳು ಹೆಚ್ಚಾಗಿವೆ ಅಂತಲೇ ಹೇಳ್ಬೋದು ಈ ಸೊಳ್ಳೆಗಳು ಜಿರಳೆಗಳು ನೊಣಗಳಿಂದ ಅತಿ ಹೆಚ್ಚು ಮಲೇರಿಯಾ ರೋಗಗಳಾಗಿರ್ಬೋದು ಮತ್ತು ಕಾಲರ ರೋಗಗಳು ಆಗಿರ್ಬೋದು ಆಡ್ತವೆ ಅಂತಲೇ ಹೇಳ್ಬೋದು ಈ ರೀತಿಯ ಮಲೇರಿಯಾ ರೋಗ ಕಲಾರ ರೋಗಗಳನ್ನು ತಡೆಗಟ್ಟಲು ತು ಸುಮಾರು ನಾವು ಸುಮಾರು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೀವಿ ಈ ಯಾವ ರೀತಿ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಬಂದಾಗ ನಮ್ಮ ಮನೆಯ ಅಕ್ಕ ಪಕ್ಕ ಸುತ್ತ ವಾರಕ್ಕೆ ಒಂದು ಸರ್ತಿ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಆಗಿರ್ಬೋದು ಪೇಪರ್ ಆಗಿರ್ಬೋದು ಮುಂತಾದವುಗಳನ್ನೆಲ್ಲ ಗುಡ್ಡೆ ಹಾಕಿ ಬೆಂಕಿ ಹಾಕೋದು ಆಗಿರ್ಬೋದು ನಮ್ಮ ಸುತ್ತ ಅಕ್ಕ ಪಕ್ಕದಲ್ಲಿರುವಂತಹ ಗಿಡ ಗಂಟಿಗಳನ್ನು ಬೇಡದಿರುವಂಥ ಗಿಡ ಗಂಟಿಗಳನ್ನು ಕಿತ್ತು ಅವುಗಳನ್ನು ಒಣಗಿಸಿ ಬೆಂಕಿ ಹಾಕೋದು ಅಥವಾ ತಿಪ್ಪೆಗೆ ಹಾಕೋದು ಆಗಿರ್ಬೋದು ಮನೆಯ ಅಕ್ಕ ಪಕ್ಕ ಸುತ್ತ ಸ್ವಚ್ವಾಗಿ ಇಟ್ಕೊಳ್ಳೋಗೆ ಆಗಿರ್ಬೋದು ಮಾಡಬೇಕಾಗುತ್ತೆ ನಮ್ಮ ಮನೆಯ ಅಕ್ಕ ಪಕ್ಕದಲ್ಲಿ ಸ್ವಚ್ವಾಗಿ ಇಟ್ಕೊಳ್ಳೋದ್ರಿಂದ ಸೊಳ್ಳೆಗಳು ನೊಣಗಳ ಕಾಟ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ಮತ್ತೆ ಡೆಂಗ್ಯು ಮಲೇರಿಯಾಗಳ ಕಾಟವೂ ಕೂಡ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ಮತ್ತು ಈ ರೀತಿಯಾದಂತೆ ಮನೆ ಸುತ್ತ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದ್ರಿಂದ ಮನುಷ್ಯರ ಆರೋಗ್ಯ ಆಯಸ್ಸು ಕೂಡ ಚೆನ್ನಾಗಿರುತ್ತದೆ ಅವರು ನೆಮ್ಮದಿಯಾಗಿ ಬಾಳ್ವೆ ಮಾಡ್ಬೋದು ಅಂತಲೇ ಹೇಳ್ಬೋದು ನಮ್ಮ ಮನೆಯ ಅಕ್ಕ ಪಕ್ಕ ಸುತ್ತ ನಿಂತ ನೀರು ಎಲ್ಲಾದರೂ ಗುಂಡಿ ಗಿಂಡಿ ಇದ್ದರೆ ಅಲ್ಲೇ ಸೊಳ್ಳೆಗಳು ಜಾಸ್ತಿ ಆಗೋದು ಆ ರೀತಿ ನಿಲ್ಲದಂತೆ ನೀರು ನೋಡ್ಕೋಬೇಕು ಮತ್ತು ನಮ್ಮ ಆ ಮನೆಯಲ್ಲಿ ನೀರು ಕೂಡ ಹಾಕಿಕೊಳ್ಳುವುದು ಕೂಡ ಒಂದು ರೇಂಜಿನಲ್ಲಿ ಇಟ್ಕೊಬೇಕು ಅಂತಲೇ ಹೇಳ್ತೀವಿ ನೀರು ಕೂಡ ಹಾಕಿಕೊಳ್ಳೋಕೆ ಕೂಡ ಹದಿನೈದು ದಿನ ತಿಂಗ್ಳಿಗೆ ಒಂದು ಸಲ ಅಚ್ಚುಕಟ್ಟಾಗಿ ತೊಳೆದು ಒಳ್ಳೆ ನೀರನ್ನು ತುಂಬಿಕೊಳ್ಬೇಕು ಈ ರೀತಿ ತುಂಬಿಕೊಳ್ಳೋದರಿಂದ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಮನೆಯ ಅಕ್ಕ ಪಕ್ಕ ಸುತ್ತ ನೀರು ನಿಂತ್ಕೊಂಡ್ರೆ ಅಲ್ಲಿ ಕೂಡ ಕೊಳೆತು ನೀರೆಲ್ಲ ಕೊಳೆತು ಆ ನೀರಿನಿಂದ ಸೊಳ್ಳೆಗಳು ಉದ್ಭವ ಆಗಿ ಸಣ್ಣ ಸೊಳ್ಳೆಗಳು ಆಗಿ ಕಚ್ಚಿ ಕಾಲರ ಮಲೇರಿಯಾಗಳು ಹರಡ್ಬೋದು ಅಂತಲೇ ಹೇಳ್ಬೋದು ಈ ರೀತಿಯ ಸುತ್ತಲ ಮನೆ ಸುತ್ತ ಅಕ್ಕ ಪಕ್ಕ ಅಚ್ಕಟ್ಟು ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ಈ ರೀತಿ ಅಚ್ಕಟ್ಟು ಮಾಡ್ಕೊಳ್ಳೋದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ಆರೋಗ್ಯ ನಮ್ಮ ಜೀವನ ಮಟ್ಟ ತುಂಬ ಚೆನ್ನಾಗಿರುತ್ತದೆ ಮತ್ತೆ ಕಾಲರ ಮಲೇರಿಯಾ ಸೊಳ್ಳೆಗಳಿಂದ ಹರಿಯುವಂತಹ ರೋಗಗಳು ಕೂಡ ಈ ರೀತಿ ತಡೆಗಟ್ಬೋದು ಇದಕ್ಕೆ ನಮ್ಮ ಮನೆಯ ಸುತ್ತ ಅಕ್ಕ ಪಕ್ಕ ಪೌಡರ್ ಹಾಕೊಳ್ಳೋದು ಆಗಿರ್ಬೋದು ಒಳ್ಳೆಯ ಔಷಧಿಗಳನ್ನು ಹಾಕಿ ಗಿಡ ಗಂಟೆಗಳನ್ನು ಕಿತ್ತಾಕೋದು ಆಗಿರ್ಬೋದು ನಮ್ಮ ಅಕ್ಕ ಪಕ್ಕ ಸ್ವಚ್ಚವಾಗಿ ಇಟ್ಟುಕೊಳ್ಳೋದ್ರಿಂದ ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ತೀನಿ ಅದ ಅದಕ್ಕಾಗಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸಹ ಒಂದು ತಿಂಗಳಿಗೆ ಹದ್ನೈದು ದಿನಕ್ಕೊಮ್ಮೆ ಮನೆ ಮನೆಗೂ ಭೇಟಿ ನೀಡಿ ಅವರು ಇದರ ಬಗ್ಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಹೋಗ್ತಾರೆ ಈ ಥರ ಇನ್ಸ್ಟ್ರಕ್ಷನ್ ಕೊಟ್ಟು ಒಳ್ಳೆಯ ಆರೋಗ್ಯವಾಗಿ ಇಟ್ಕೊಳ್ರಿ ಅಂತ ಹೇಳಿ ಹೋಗ್ತಾರೆ